ಅದು ತೆಂಗಿನ ಮರಕ್ಕೆ ಅದು ಈಗ ನೋಡಿ ಹೈಬ್ರಿಡಂತ ಮ ಕೇಳಿದ್ರಾ ತೆಂಗಿನ ಗಿಡ ಗಿಡ ಅದು ಗಿಡಕ್ಕೆ ಯಾವುದಂತ ಡ್ರಾಪ್ಸ್ ಗೊತ್ತುಂಟಾ ಒಂದು ತೆಂಗಿನ ಮರದ ಒಂದು ಗೆಂದೆ ಮರದ್ದು ಅದು ಹೂವು ತೆಗೆದು ಅದನ್ನೆಲ್ಲ ಸ್ಪ್ರೆಡ್ಡು ಇದು ಮಾಡಿ ಒಂದು ಪ್ಯಾಪರಿಗಾಕಿ ಪ್ರಿಜ್ ಮೇಲೆ ಇಡಬೇಕು ಪ್ರಿಜ್ಜಿನೊಳಗೆ ಅದನ್ನು ತೆಗೆದು ಇದು ಕಾಟು ತೆಂಗಿನ ಗಿಡ ಉಂಟಲ್ಲ ಊರಿನದ್ದು ಅದ್ರಲ್ಲಿ ಕೊಯ್ದಿದ್ದು ಬ ಅದು ಕೊಂಬು ಬೀಸುವಾಗ ಅದರಲ್ಲೊಂದು ಆ ತೆಂಗಲ್ಲಿ ತೆಂಗಿನ ಕಾಯಿಗೊಂದು ಕವರಾಕಬೇಕು ಪಸ್ಟಿಗೆ ಕವ್ರಾಕಿ ಕವ್ರಾಕಿ ಒಂದು ಹದಿನೈದು ದಿನ ಹೋಗ್ವಾಗ ಅದರಲ್ಲಿ ಸ್ವಲ್ಪ ಅದು ತೆಂಡೆಲ್ಲ ಬ್ಯಾಕ್ ಸೈಡ್ನಲ್ಲಿ ಸ್ವಲ್ಪ ಜು ಇದು ನೀರಿನಾಗೆ ಸಿಹಿ ನೀರು ಬರ್ತದೆ ಅದಕ್ಕೆ ಎಂತ ಮಾಡಬೇಕು ಇದು ತೆಂಗಿನ ಇದರದ್ದು ಪೌಡ್ರ್ ಉಂಟಲ್ಲ ನಮ್ಮ ಗೆಂದಾಳಿಯದ್ದು ಅದನ್ನು ಕೊಂಡೋಗಿ ಅದಕ್ಕೆ ಹಚ್ಬೇಕು ಆಗ ಒಂದು ಹದಿನೈದು ದಿವ್ಸ ಹೋಗುವಾಗ ಅದು ಎಂತಾಯಿತು ಅದಕ್ಕೆ ಟಿ ಡಿ ಅಂತ ಹೆಸರು ಬರ್ತದೆ ಗೊತ್ತಾಯಿತಾ ಏಕೆಂದ್ರೆ ನರ್ಸರಿಯಲ್ಲಿ ಟಿ ಡಿ ಡಿ ಟಿ ಅದೆಲ್ಲ ಉಂಟಲ್ಲ ಅದೆಲ್ಲ ನಾವು ನರ್ಸರಿಯಲ್ಲಿ ಮಾಡ್ತಿದ್ವಿ ಕ್ರಾಸ್ ಮತ್ತು ಇದು ಅದು ತೆಂಗಿನ ಮರದ್ದು ಮತ್ತು ಇದಕ್ಕೆಲ್ಲ ಬೇರೆ ಗಿಡಕ್ಕೆಲ್ಲ ಇದು ಗೂಟಿ ಕಸಿ ಅಂತ ಅದು ಸಿಪ್ಪೆ ಪೆರೆಸಿ ಅದಕ್ಕೆ ನಾರಿನಲ್ಲಿ ಇದು ಮಾಡೋದು ಗೂಟಿ ಕಟ್ಟೋದು ಮತ್ತು ಇದುಂಟಲ್ಲ ಯಾವುದು ನಮ್ಮ ಮಾವಿನ ಗಿಡಕ್ಕೆ ಮಾವಿನ ಗಿಡ ಕಸಿ ಮಾವಿನ ಗಿಡ ಇದ್ರೆ ಅದಕ್ಕೆ ಡ್ರಾಪ್ ಮಾಡ್ಬೇಕು ಅದು ಡ್ರಾಪ್ಸು ಕಾಟು ಗಿಡ ಮಾವಿನ ಗಿಡ ಮಾವು ಕ ಮಾವು ತಿಂದು ಅದರ ಬೀಜ ಹಾಕ್ತೀರಲ್ಲ ಬೀಜ ಹಾಕುವಾಗ ಅದರ ಬೀಜದಲ್ಲಿ ಮೊಳಕೆ ಬರ್ತದೆ ಅದು ಗಿಡ ಸ್ವಲ್ಪ ಇದು ಬೆಳೆದ ಮೇಲೆ ಅದನ್ನು ಇದಕ್ಕೆ ಡ್ರಾಪ್ ಇದು ಮಾಡಬೇಕು ಜೋಯಿಂಟ್ ಮಾಡಬೇಕು ಆ ಜೋಯಿಂಟು ಒಂದು ಮೂರು ತಿಂಗಳಾಗುವಾಗ ಜೋಯಿಂಟ್ ಆಗ್ತದೆ ಅದು ಜೋಯಿಂಟ್ ಆದ ಕೂಡ್ಲೆ ಅದನ್ನು ಕಟ್ ಮಾಡಬೇಕು ಅದೇ ಸೇಲು ಏಕೆಂದ್ರೆ ಈ ಒಂದು ಇದು ಕದ್ರಿ ಅಂತ ಕದ್ರಿ ಆಮೇಲೆ ಮುಂಡಪ್ಪ ಉಂಟು ಅದು ಇದು ಮಲ್ಗೋವ ಮತ್ತು ಇದೆಲ್ಲ ಉಂಟು ಆಂ ಅದಕ್ಕೆಲ್ಲ ಡ್ರಾಪ್ ಮಾಡುವಾಗ ಅದೇ ರ್ ಇದು ಈ ಗಿಡ ಇದೇ ಎಲೆಯಲ್ಲಿ ನಾವು ಇದು ಪ ಕಸ್ಟಮರ್ ಬರುವಾಗ ಎಲೆ ನೋಡಿ ಪರ್ಚೇಸ್ ಮಾಡಿ ಇದು ಇದು ಇಂತಿಂಥ ಗಿಡ ನಾವು ಎಲ್ಲ ಕೊಡ್ತಿದ್ದೇವೆ ನರ್ಸರಿಯಲ್ಲಿ ಮತ್ತು ಚಿಕ್ಕು ಚಿಕ್ಕುವಿಗೂ ಕೂಡ ಹಾಗೆ ಚಿಕ್ಕು ಮಾಡುವುದು ಗಿಡ ಅದೊಂದು ಖಿರ್ನಿ ಗಿಡ ಅಂತ ಉಂಟು ಏಕೆಂದರೆ ನಮ್ಮ ಇದು ಊರಿನಲ್ಲಿ ಒಂದು ರಂಜ್ಲಕಾಯಿ ಉಂಟಲ್ಲ ಹಾಗ್ ಒಂದು ಹಣ್ಣು ಬರ್ತದೆ ಅದರಲ್ಲೆ ಅದರ ಗಿಡ ಚಿಕ್ಕುಗೆ ಡ್ರಾಫ್ಟ್ಸು ಖಿರ್ನಿ ಆ ಚಿಕ್ಕುಗ್ ಕೂಡ ಹಾಗೆ ಚಿಕ್ಕು ಗಿಡ ಮಾಡಿದರೆ ಅದಕ್ಕೆ ಕೂಡ ಎರಡು ಮೂರು ವೆರೈಟಿ ಉಂಟು ಯಾಕೆಂದ್ರೆ ಅದ್ರಲ್ಲಿ ಬಿಗ್ ರಾಡುಂಟು ಕ್ರಿಕೆಟ್ ಬಾಲುಂಟು ಅಬ್ಲಾಂಗುಂಟು ತಾರಾ ಕೆಲವು ರೀತಿಯ ಚಿಕ್ಕುಂಟು ಈಗ ಜಾಸ್ತಿ ಬಿಗ್ ರಾಡ್ ಹಾಕ್ತಾರೆ ಏಕೆಂದ್ರೆ ಬಿಗ್ ರಾಡ್ನಲ್ಲಿ ಅದು ಸಿಹಿ ಹಣ್ಣು ಸ್ವಲ್ಪ ನೋಡುವಾಗ ಸಣ್ಣದು ಆದರೆ ಅದು ಸಿಹಿ ತುಂಬ ಸಿಹಿ ಉಂಟು ಅದರಲ್ಲಿ ಮತ್ತು ಇದು ಬೇರೆ ಗಿಡ ಉಂಟಲ್ಲ ಅದೆಲ್ಲ ಇದು ಸೀಡಿಂಗ್ ಸೀಲಿಂಗ್ ಹಾಕಿ ಇದು ಮಾಡೋದು ಬೀಜ ಎಲ್ಲ ಹಾಕಿ ಇದು ಮಾಡೋದು ಮತ್ತು ಇದು ಎಲ್ಲ ಗ್ರಾಫ್ಟಿಂಗೇ ಮತ್ತು ಇದ್ರಲ್ಲಿ ಯಾವ್ದಂದ್ರೆ ಮಲ್ಲಿಗೆ ಗಿಡ ಅಲ್ಲಿ ಕೂಡ ಎರಡು ವೆರೈಟಿ ಉಂಟು ಏಕೆಂದ್ರೆ ಅದು ಅದರಲ್ಲಿ ಕೂಡ ಉಂಟು ಒಂದು ಸಣ್ಣ ಗಿಡದಲ್ಲಿ ಫಸಲು ಜಾಸ್ತಿ ದೊಡ್ಡ ಗಿಡ ಉಂಟು ಅದ್ರಲ್ಲಿ ಫಸಲು ಕಮ್ಮಿ ಆದರೆ ಸಣ್ಣ ಗಿಡದಲ್ಲಿ ಮೊಗ್ಗು ತುಂಬ ಆಗ್ತದೆ ಫಸಲಂದರೆ ಮೊಗ್ಗು ಒಳ್ಳೇದು ಇದು ಈಲ್ಡ್ ಬರ್ತದೆ ಅದರಲ್ಲಿ ಮತ್ತು ಬಾಳೆಯದ್ದು ಅದು ನನಗೆ ಅಷ್ಟು ಗೊತ್ತಿಲ್ಲ ಒಂದು ಇಪ್ಪತ್ತೈದು ರೂಪಾಯದ್ದು ಟೊಂಟಿ ಫೈಯ್ ಅದರದ್ದುಂಟು ಅದು ಇದು ಮತ್ತು ಪೇರಲದಲ್ಲಿ ಮೂರು ನಾಲ್ಕು ವೆರೈಟಿ ಉಂಟು ಅದು ಕೇ ಜ್ ಪೇರಲೆ ಕೇ ಜ್ ಪೇರಲೆ ಅಂದರೆ ಅದು ಸ್ವಲ್ಪ ರೆಡ್ ಬರ್ತದೆ ಕಲರ್ ಮತ್ತೊಂದು ಬನಾರಸಿ ಅದು ಅದಂದರೆ ಸ್ವಲ್ಪ ಗಟ್ಟಿ ಮತ್ತು ಸೀಡ್ಲೆಸ್ ಅಂತ ಉಂಟು ಅದು ತಿನ್ನಲಿಕ್ಕೆ ಬೀಜ ಅದರಲ್ಲಿ ಬೀಜೆಲ್ಲ ಜಾಸ್ತಿ ಸ್ಮೂತಾಗಿ ಉಂಟು ಮತ್ತು ಅದೆ ಕ್ಯಾ ಕೃಷಿ ಮತ್ತು ಇದರಲ್ಲಿ ಯಾವುದು ಲಿಂಬೆಯಲ್ಲಿ ಎರಡು ಮೂರು ವೆರೈಟಿ ಉಂಟು ಒಂದು ಮಾದ್ರ ಫಲ ಅದು ಮಾದ್ರ ಫಲ ಎಲ್ಲ ಸತ್ಯನಾರಾಯಣ ಪೂಜೆಗೆ ಮತ್ತು ಇದರೆಲ್ಲ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಮತ್ತು ಲಿಂಬೆ ಮತ್ತೊಂದು ಮಾಲ್ಟ ಲಿಂಬೆ ಮಾಲ್ಟು ಲಿಂಬೆ ಅಂದರೆ ದೊಡ್ಡದದು ಮಾಲ್ಟ ಲಿಂಬೆ ಅದು ಭಾರೀ ಅದರಲ್ಲಿ ತುಂಬ ನೀರು ಈಗ ಎಲ್ಲ ಅದೆಲ್ಲ ಮಾಡುವುದಿಲ್ಲ ಈದೆ ಸಣ್ಣ ಇದೆ ಲೋಕಲ್ ಮಾಡೋದು ಬೀಜ ಸಿಗ್ತದಲ್ಲಂತ ಮತ್ತು